ಹಲೋ ಇದು ಮುತ್ತೂಟ್ ಫೈನಾನ್ಸಾ ಸರ್ ನನಗೆ ಚಿನ್ನದ ಸಾಲ ಬೇಕಾಗಿತ್ತು ನಮ್ಮ ಅಣ್ಣನ ಮದುವೆ ಇತ್ತು ಮುಂದಿನ ತಿಂಗಳಲ್ಲಿ

ಹಾಂ ಚಿನ್ನದ ಸಾಲ ನಮಗೆ ಎಷ್ಟು ಸಿಗುತ್ತೆ ಸರ್ ಸಾಲ ಸಾಲಾ ತಗೊಳಕ್ಕೆ ಏನಾದ್ರೂ ದಾಖಲಾತಿ ತಗೊಂಡು ಬರಬೇಕಾ

ಇವಾಗ ಆಫೀಸ್ಗೆ ಬರಬೇಕಾದರೇನೇ ಚಿನ್ನ ತಗೊಂಡು ಕೊಂಡು ಬರೋದಾ ಇಲ್ಲ ದಾಖಲಾತಿ ಎಲ್ಲ ಕೊಟ್ಟಾದ ಮೇಲೆ ತಗೊಂಬರ್ಬೇಕಾ ಸರ್ ಹಾಂ ಹೌದಾ ನಿಮ್ಮ ಆಫೀಸ್ನ ಸಮಯ ತಿಳ್ಕೋಬೋದಾ ಹೌದಾ ನಾವು ಎಷ್ಟೊತ್ತಿಗೆ ಬರ್ಬೇಕಾಗುತ್ತೆ ಅಲ್ಲಿಗೆ ಇಲ್ಲ ನಾನೊಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಮೂರು ಗಂಟೆ ಮೂರುವರೆ ಹಾಗೆ ಕೆಲಸದಿಂದ ಬಿಡುಗಡೆ ಸಿಗುತ್ತೆ ಆ ನಂತರ ಬರ್ಬೋದಾ ಹೌದಾ ಸುಮಾರು ಎಷ್ಟೊತ್ತು ಆಗ್ಬೋದು ಸಮಯ ಬಂದ ಮೇಲೆ

ನಮಗೆ ದುಡ್ಡು ಆವಾಗಲೇ ಕೊಡ್ತೀರಾ ಹಾಂ ಹೌದಾ ಹಾಗಾದ್ರೆ ನಾನೊಂದು ನಾಲ್ಕು ಗಂಟೆ ಹಾಗೆ ಬಂದರೆ ಆಗುತ್ತಲ್ವಾ ಸರಿ ಸರ್ ಹಾಗಾದ್ರೆ ನಾನು ನಾಳೆ ನಾಲ್ಕು ಗಂಟೆ ಹಾಗೆ ಬರ್ತೀನಿ ಎಲ್ಲ ದಾಖಲಾತಿಗಳನ್ನು ತಗೊಂಡು ಧನ್ಯವಾದ